ಚಲನಚಿತ್ರದಲ್ಲಿ ನನಗೆ ನೆಚ್ಚಿನ ನಟ ಅಂದರೆ ಕನ್ನಡದಲ್ಲಿ ಅನಂತ್ ನಾಗ್ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಇದ್ದಾರೆ ಅಂಡ್ ಬಟ್ ನಾನು ನನ್ನ ಕನ್ನಡ ಭಾಷೆ ಬಗ್ಗೆ ಸ್ವಲ್ಪ ಜಾಸ್ತಿ ಇರೋದರಿಂದ ಕನ್ನಡ ಭಾಷೆ ನೆಚ್ಚಿನ ನಟ ಹೇಳ್ತೀನಿ ಅನಂತ್ ನಾಗ್ ಅವರು ಅವರ ಅನಂತ್ ನಾಗ್ ಅವ್ರದ್ದು ಮೊದಲು ಬಯಲು ದಾರಿ ಆಮೇಲೆ ಅದರಲ್ಲಿ ಮಾಡುವ ಮಾಡಿದ ಪಾತ್ರ ಅದು ವಿಭಿನ್ನವಾದ ಪಾತ್ರ ಆಮೇಲೆ ನೆಕ್ಸ್ಟು ಅವ್ರು ಹಾಸ್ಯ ನಟ ಚ ಚಲನಚಿತ್ರದಲ್ಲಿ ಗೌರಿ ಗಣೇಶ ಮುಂತಾದವ್ಗಳು ಇದ್ದಾವಲ್ಲ ಅಂಥವು ಅದರಲ್ಲಿ ಮಾಡಿರೋದು ವಿಭಿನ್ನ ಪಾತ್ರ ಆಮೇಲೆ ಸ್ವಲ್ಪ ಅವರ ಈಗಿಂದ ಹೊರಬಂದಾದ ಮೇಲೆ ಒಂದು ವಿಭಿನ್ನ ಲುಕ್ ಅಂದರೆ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಅಂದರೆ ಬೆಳದಿಂಗಳ ಬಾಲೆ ಆ ಆ ಚಲನಚಿತ್ರವು ಭಾಳ ಯಶಸ್ವಿಗೊಂಡಿದೆ ಆಮೇಲೆ ಇನ್ನು ನೆಕ್ಸ್ಟು ಅವ್ರು ಮೊದಲು ಯೌವ್ವನದಲ್ಲಿ ಮಾಡಿರೋ ಪಾತ್ರದಲ್ಲಿ ಆಮೇಲೆ ವೃದ್ದಾಪ್ಯದಲ್ಲಿ ಮಾಡಿದ ಪಾತ್ರದಲ್ಲಿ ವಿಭಿನ್ನವಾಗಿ ಅದು ಒಂದು ಥರ ಈಗಲೂ ನೋಡಬೇಕಾದಂಥ ಅಂತ ಥರ ಒಂದು ಚಲನಚಿತ್ರ ಅಂದರೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅಂತ ಅದರಲ್ಲಿ ಮಾಡಿದ ವಿಭಿನ್ನ ಪಾತ್ರ ಇತ್ತೀಚೆಗೆ ಇನ್ನೂ ಈ ವಯಸ್ಸಿನಲ್ಲೂ ಒಂದು ವಿಶೇಷವಾಗಿ ಒಂದು ಒಂದು ಹತ್ತು ನಿಮಿಷ ಅಥವಾ ಒಂದು ಇಪ್ಪತ್ತು ನಿಮಿಷ ಒಂದು ರೋಲ್ ಮಾಡಿದ್ದರು ಅದು ಒಂದು ವಿಭಿನ್ನವಾಗಿ ಅವರ ವಾಯ್ಸ್ ಅಂದರೆ ಅವರ ಕಂಠ ಅಂದರೆ ಕೆ ಜಿ ಎಫ್ ಅಲ್ಲಿ ಅದರಲ್ಲಿ ನಟನೆ ಏನೂ ಇರಲಿಲ್ಲ ಬರೀ ಒಂದು ಕಂಠವನ್ನು ಧ್ವನಿಯ ಮೂಲಕ ಒಂದು ಪಾತ್ರವನ್ನು ಮಾಡಿದ ಕೆ ಜಿ ಎಫ್ ಮೊದಲನೇ ಭಾಗದಲ್ಲಿ ಅದು ಕೇಳೋಕ್ಕೇ ಒಂಥರ ಆ ಆ ಡೈಲಾಗ್ಗಳು ಅದು ಒಂಥರ ವಿಭಿನ್ನವಾಗಿರುತ್ತೆ ನೀವು ಒಂದು ಸಲ ವೀಕ್ಷಿಸಿ ನೋಡಿ ಅವರ ಪಾತ್ರದಲ್ಲಿ ಒಂದು ವಿಭಿನ್ನತೆ ಇರುತ್ತೆ ಏನೇ ಮಾಡಿದರೂ ಹತ್ತು ನಿಮಿಷ ಪಾತ್ರವನ್ನು ಮಾಡಿದರೂ ಅಚ್ಚುಕಟ್ಟಾಗಿ ಒಂದು ನೋಡು ನೋಡುವುದಾಗೆ ಮಾಡು ಮಾಡುತ್ತಾರೆ ಒಂದು ಪಾತ್ರಗಳನ್ನು ಅದಕ್ಕೆ ನನಗೆ ಅವರ ಪಾತ್ರದಲ್ಲಿ ನನಗೆ ತುಂ ಅಂತ ಅವರ ಯಾವುದೇ ಚಲನಚಿತ್ರವನ್ನು ನೋಡುವ ಇರಲಿ ನನಗೆ ತುಂಬ ಖುಷಿ ಆಗುತ್ತೆ ಬೇರೆ ನಟರೂ ಚೆನ್ನಾಗಿದ್ದಾರೆ ಹಾಗಂತೇಳಿ ಅವರ ಬಗ್ಗೆ ಅವರ ಅವರ ಅವ್ರ ಅಂತ ಒಂದು ಥರ ಬೇರೆ ರೀತಿಯಲ್ಲಿ ಅವರದ್ದು ಒಂದು ಶೈಲಿ ಇರುತ್ತೆ ಇವ್ರದ್ದು ಒಂದು ಥರ ಒಂದು ಶೈಲಿ ಕೆಲವ್ರಿಗೆ ಒಬ್ಬೊಬ್ಬರು ಒಂದೊಂದು ಥರ ಅವರ ಮೆಚ್ಚಿನ ಪಾತ್ರಗಳಲ್ಲಿ ನೋಡುತ್ತಾರೆ ಆ ಲೆಕ್ಕದಲ್ಲಿ ನನಗೆ ಅನಂತ್ ನಾಗ್ ಅವರು ಸ್ವಲ್ಪ ಹತ್ತಿರ ಅಂದರೆ ನನಗೆ ಅವರು ಒಂದು ಉತ್ತಮ ನಟ ಅಂತ ನನಗೆ ಅನ್ನಿಸ್ತಾರೆ ಅವ್ರ ಯಾವುದೇ ಪಾತ್ರವನ್ನು ಸರಿಯಾಗಿ ಅಚ್ಚುಕಟ್ಟಾಗಿ ಎಲ್ಲರಿಗೂ ನೋಡುವ ಹಾಗೆ ಒಂದು ಪಾತ್ರಗಳನ್ನು ಮಾಡುತ್ತಾರೆ ಲೆಕ್ಕಕ್ಕೆ ಅವರು ನನಗೆ ಸ್ವಲ್ಪ ನೆಚ್ಚಿನ ನಟ ಅಂತ ಹೇಳುತ್ತೇನೆ